ಹಲೋ ಹಲೋ ತೇಜಸ್ವಿನಿ ಡಾಕ್ಟ್ರಾ ಹಾಂ ಹಲೋ ನಾನು ಮೊನ್ನೆ ಹಾಂ ನಾನು ಮೊನ್ನೆ ನಿನ್ನೆ ಮದ್ದಿಗೆ ಬಂದಿದ್ದೆ ಅಲ್ವ ಡಾಕ್ಟ್ರೇ ಹಾಂ ಹಾಂ ಸೀತ ಕೆಮ್ಮು ಜ್ವರ ಅಂತ ಬಂದಿದ್ದೆ ಹಾಂ ನಮಗೆ ಅದು ಮದ್ದು ಒಳ್ಳೇದಾಯ್ತು ಜ್ವರ ಕಡಿಮೆ ಆಗಿದೆ ಸೀತ ಕೆಮ್ಮು ಸ್ವಲ್ಪ ಉಂಟು ಹಾಂ ಅದು ಅದೆ ಒಮ್ಮೆಲೆ ಕಮ್ಮಿ ಆಗುದಿಲ್ಲವಾ ಅಂತ ಅಲ್ವ ಡಾಕ್ಟ್ರೆ ಅದೆ

ಹಾಂ ಅದೆ ಈಗ ಕೊರೊನ ಉಂಟಲ್ಲವಾ ಎಲ್ಲ ಕಡೆ ಅದಕ್ಕೆ ಹೆದರಿಕೆ ಆಗ್ತದೇ ಅದೆ ಹಾಂ ಹಾಂ ಅದುಕುಡಿ ಹಾಂ ಹಾಂ ಆಯಿತು ಡಾಕ್ಟ್ರೆ ಎಲ್ಲು ಹೋಗ್ತ ಇಲ್ಲ ಮನೇಲೆ ಇದ್ದೇನೆ ಒಮ್ಮೆ ವಿಸಿಟ್ ಹಾಕಲಿಕ್ಕಿದೇ ನಿಮಗೆ ಅಲ್ಲಿ ನೀವು ಯಾವ ಎಷ್ಟು ಗಂಟೆಗೆ ಇರ್ತಿರಿ ಶಾಪಲ್ಲಿ

ಬೆಳಿಗ್ಗೆಯಾ ಹಾಂ ನಾನು ಇವತ್ತು ಬರಲಿಕ್ಕೆ ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬರ್ತೇನೆ ಡಾಕ್ಟರ್ ಹೌದಾ ಡಾಕ್ಟ್ರ್ ಮತ್ತೆ ನಾವು ಇದು ಕೆಮ್ಮಿಗೆ ಬೇರೆ ಎಂತಾದರು ಮೆಡಿಸಿನ್ ತಗೊಳ್ಬೇಕಾ ಮೆಡಿಕಲಲ್ಲಿ ಏನಾದರು

ಹಾಂ ಹಾಂ ಹಾಂ ಚುಂಗು ಅದೆ

ಹಾಂ ಹಾಂ ಹಾಂ ಹಾಂ ಆಯ್ತು ಡಾಕ್ಟ್ರ್ ಮತ್ತೆ ಇದು ಹಾಂ ಇದು ಶುಂಠಿ ಮತ್ತು ತುಳಸಿ ಅದೆಲ್ಲ ಒಟ್ಟಿಗೆ ರಸ ಮಾಡಿ ಅದೆಲ್ಲ ತಗೊಳ್ಬೋದ ಡಾಕ್ಟ್ರೆ ತಗೊಳ್ಬೋದಾ ನಾವು ಈಗ ಮೆಡಿಸಿನ್ ತಗೊಳ್ತ ಇದ್ದೆವಲ್ಲಾ ಅದೇನು ಸೈಡ್ ಎಫೆಕ್ಟ್ ಏನಿಲ್ಲ ಅಲ್ಲಾ ಡಾಕ್ಟ್ರೆ

ಹಾಂ ಹಾಂ ಹಾಂ ಹಾಂ ಅದೆ ಈಗಾ ಹಾಂ ಹಾಂ ಅದುರ್ದ್ದು ಬಿಸಿ ನೀರೆ ಕುಡಿತ ಇದ್ದೇನೆ ಡಾಕ್ಟ್ರೆ ಹಾಂ ಹಾಂ ಹಾಂ ಅದೆ ಕಫಾ ಹಾಂ ಹಾಂ ಹಾಂ ಹಾಂ ಅದೆ ನಾನು ಇವತ್ತು ಬರ್ತೇನೆ ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬರ್ತೇನೆ ಡಾಕ್ಟ್ರ್ ಶಾಪ್ ಓಪನ್ ಇರ್ತದಲ್ವಾ ಹಾಂ ಹಾಂ ಹಾಗೆ ಹಾಂ ಮದ್ದು ಮದ್ದು ಹಾಗಾದ್ರೆ ಕಂಟಿನ್ಯೂ ತಗೊಳ್ಳೋದಲ್ವಾ ಹ್ಞೂ ಆಯಿತು

ಆಯ್ತು ಓಕೆ ತ್ಯಾಂಕ್ ಯು ಡಾಕ್ಟರ್ ತ್ಯಾಂಕ್ ಯು ಆಯ್ತು ತ್ಯಾಂಕ್ ಯು ಡಾಕ್ಟರ್ ಓಕೆ ಓಕೆ ಹ್ಞೂ